ನಮ್ಮ ಚಿತ್ರದುರ್ಗದಲ್ಲಿ ಜಾಸ್ತಿ ತಿನಿಸುಗಳನ್ನು ತಿನ್ನೋದು ರಾಗಿಮುದ್ದೆ ತಿಂತಾರೆ ಇಲ್ಲೆಲ್ಲ ಜಾಸ್ತಿ ಯಾಕಂದರೆ ಅದು ಬೆಳಿಗ್ಗೆ ಹೊತ್ತು ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ ದಿನಾ ಬೆಳಿಗ್ಗೆ ನೈಟ್ ಇದ್ದೇ ಇರುತ್ತೆ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ ಬೆಳಿಗ್ಗೆ ಅದಕ್ಕೆ ಒಳ್ಳೆಯ ಟೇಸ್ಟಿ ಆದ ಸಾರೆಲ್ಲ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆಲ್ಲ ಕಟ್ಕೊಂಡು ಹೋಗ್ತಾರೆ ಒಂದೊಂದು ಟೈಮ್ ಎಲ್ಲ ಮತ್ತು ಬಿರಿಯಾನಿ ಎಲ್ಲ ತಿಂತಾರೆ ಇಲ್ಲಿ ಸುಲ್ತಾನ್ ಹೋಟಲ್ ಅಂತ ಇದೆ ಸುಲ್ತಾನ್ ಹೋಟಲ್ಲಲ್ಲಿ ಭಾರಿ ಫೇಮಸ್ ಚಿತ್ರದುರ್ಗದಲ್ಲಿ ಸ್ವಲ್ಪ ಅಲ್ಲಿ ಬಿರಿಯಾನಿ ಕಬಾಬು ಅವೆಲ್ಲ ಕುಷ್ಕಾ ಎಲ್ಲ ಚೆನ್ನಾಗಿರತ್ತೆ ಮತ್ತೆಲ್ಲ ಅಮೆಝಾನಲ್ಲೆಲ್ಲ ಆರ್ಡ್ರು ಮಾಡ್ಕೊಂಡು ತಿಂತಾರೆ ಅಲ್ಲಿ ಹೋದರೆ ಇನ್ನೂ ಟೇಸ್ಟಿ ಆಗಿ ಕೊಡ್ತಾರೆ ಚೆನ್ನಾಗಿರತ್ತೆ ಅಲ್ಲೆಲ್ಲ ಹೋಗಿ ತಿಂದರೆ ಮತ್ತು ವೆಜ್ಜು ದುರ್ಗಸಿರಿ ಅಂತ ಇದೆ ಅಲ್ಲಿಗೆ ಹೋದರೆ ಭಾರಿ ಚೆನ್ನಾಗಿರುತ್ತೆ ದುರ್ಗದಲ್ಲಿ ಫೇಮಸ್ ದುರ್ಗದ ಸಿರಿ ಅಂದರೆ ಅಲ್ಲೆಲ್ಲ ಸಕತ್ತು ಜನ ಹೋಗ್ತಾರೆ ಸಕತ್ತು ಜನ ತಿಂದು ಬಂದಾಗೆಲ್ಲ ಚೆನ್ನಾಗಿರುತ್ತೆ ಬಿಲ್ಲು ಹಂಗೇ ಮಾಡ್ತಾರೆ ಟೇಸ್ಟಿಯಾಗಿ ಕೊಡ್ತಾರೆ ಅಡಿಗೆ ಎಲ್ಲ ನಮ್ಮ ಮನೆಯಲೆಲ್ಲ ನಾನು ಜಾಸ್ತಿ ಚಿಕನ್ನೂ ಅಂಥದ್ದು ಇಂಥದ್ರು ಜೊತೆಯೆಲ್ಲ ಮುದ್ದೆ ಇರಲೇಬೇಕು ಕಂಪಲ್ಸರಿ ನಮ್ಮ ಮನೆಯಲೆಲ್ಲ ಕಂಟಿನ್ಯೂಸ್ ಎರಡು ಟೈಮ್ ಅಂತೂ ಮಾಡೇ ಮಾಡ್ತಾರೆ ದಿನಕ್ಕೆ ಎರಡು ಟೈಮ್ ಇಲ್ಲ ಅಂದರೆ ಬೈತಿರ್ತಾರೆ ನಮ್ಮಪ್ಪ ಏಯ್ ಮುದ್ದೆ ಮಾಡು ನಮ್ಮ ಶಕ್ತಿ ಬರಬೇಕಲ್ಲ ನಾವು ತಿನ್ನಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಾವು ದಿನಾ ಎರಡು ಮುದ್ದೆ ಬೆಳಿಗ್ಗೆ ಒಂದು ಸರ್ತಿ ಬೆಳಿಗ್ಗೆ ನೈಟ್ ಒಂದು ಸರ್ತಿ ತಿಂದೇ ತಿಂತೀವಿ ನಮ್ಮ ಅಜ್ಜಿ ತಾತಾವ್ರು ಎಲ್ಲ ತಿಂತಾರೆ ನಮ್ಮ ತಾತ ಅಂತೂ ಭಾರಿ ಇಷ್ಟಪಡ್ತಾರೆ ಮುದ್ದೆ ಅಂದರೆ ಎಲ್ಲರೂ ಅಷ್ಟೇ ಮುದ್ದೆ ಅಂದರೆ ಇಷ್ಟಪಡ್ತಾನೆ ಇರ್ತಾರೆ